ಸರ್ ಮೆಡಿಷನ್ ಕೊಟ್ಟಿದ್ದೀರಲ್ಲ ಅದು ಬೇರೆ ಮೆಡಿಷನ್ ಆಗ್ಬಿಬಿಟ್ಟೈತೆ ಸರ್ ಅದು ನೀವು ಅಂದು ನಾವು ತಗೊಂಡಂಥ ಮೆಡಿಷನು ನೀವು ಕೊಟ್ರೋಂಥ ಮೆಡಿಷನೂ ಬದ್ಲು ಆಗಿ ಚೇಂಜ್ ಆಗ್ಬಿಟೈತೆ ಸರ್ ಅದು ಅದು ಈಗ ತಗೊಂಡ್ರೆ ಅದೇನು ತೊಂದರೆ ಆಗಲ್ವ ಸರ್ ಅದು ಹೌದ ಸರ್ ಇಲ್ಲ ಸರ್ ಈಗ ಮತ್ತೆ ನಾವು ತಗೊಂಡಿರೋ ಮೆಡಿಷನಿಗೆ ನೀವು ಕೊಟ್ರೋಂಥ ಮೆಡಿಷನಿಗೆ ಮತ್ತೆ ಏನೋ ತೊಂದರೆ ಆಗಿಬಿಟ್ರೆ ಕಷ್ಟ ಸರ್ ಈಗ ನಾವು ಹೆಂಗೆನ ಅಲ್ಲೊಂದು ಸಲ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಬಿಟ್ಟು ಮೆಡಿಷನ್ ತಗೋಂತಿವಿ ಸರ್ ಅದು ಹಾಂ ಸರ್ ಹಾಂ ಸರ್ ಇಲ್ಲ ಸರ್ ಏನಿಲ್ಲ ಈಗ ವಯ್ಸು ಆದವ್ರು ಇರ್ಬೌದು ಹಾಂ ಸರ್ ಈಗ ವಯ್ಸು ಆದವ್ರು ಇರ್ತಾರೆ ಮನೆಯಲ್ಲಿ ಅವರಿಗೆ ಕೊಡಬೇಕಂತ ಮಾತ್ರೆಗಳಲ್ಲ ಹಂಗಾಗಿ ಆ ಮಾತ್ರೆ ತಗೋಳ್ಳೋ ಟೈಮಲ್ಲಿ ಈಗ ನಾವು ತಿಳ್ಕೊಂಡಿರೋ ಸರ್ ಅದೇ ಮತ್ತು ಈಗ ತಗೊಂಡಿರೋ ಮೆಡಿಷನ್ ಇದು ಆಗ್ತುಕ್ಕೆ ನೀವು ಕೊಟ್ಟಿರೋ ಮೆಡಿಷನ್ಗೆ ಅದು ಸ್ವಲ್ಪ ಕವರ್ ಚೇಂಜಸ್ ಇದೆ ಅಲ್ಲ ಹಂಗಾಗಿ ಅದುನ್ನ ತಗೊಂಡ್ರೆ ಮತ್ತೆ ಅವ್ರು ಏನು ರಿಯಾಕ್ಷನ್ ಆಗಿ ತೊಂದರೆ ಆಗ್ಬೋದು ಅಂತಂದು ನಾವು ಕೇಳ್ತ ಇದ್ವು ಸರ್ ಅದಕ್ಕೆ ಈಗೇನು ಗುಳಿಗೆ ಟ್ಯಾಬ್ಲೆಟ್ಸ್ ಕೊಟ್ಟೆನಪ್ಪ ಅಂದರೆ ಏನಾದ್ರೂ ತೊಂದರೆ ಆಗುತ್ತಾ ಅಥವಾ ಹೆಂಗೆ ಏನು ಡಾಕ್ಟ್ರ್ ಹತ್ರ ತೋರಿಸಬೇಕಾ ಏನುಂತ ಕೇಳ್ತಯಿದ್ದೆ ಸರ್ ಅದಕ್ಕೆ ಹಾಂ ಸರ್

ಹೌದ ಸರ್ ಓಕೆ ಸರ್ ನಾವು ಡಾಕ್ಟ್ರ್ ಹತ್ರ ತಗೊಂಡ್ ಹೋಗ್ತಿವಿ

ಹಾಂ ಸರ್ ಓಕೆ ಸರ್ ಓಕೆ ಸರ್ ನಾ ಡಾಕ್ಟ್ರ್ ಹತ್ರ ಹೋಗಿ ಅದು ಮೆಡಿಷನ್ ತೋರ್ಸ್ಬಿಟ್ಟು ಇದನ್ನ ತಗೋಳಿ ಇದು ಎಲ್ಲ ಓಕೆ ಇದೆಯಾ ಅದು ಏನಿಲ್ಲ ಕವರ್ ಅಷ್ಟೇ ಚೇಂಜು ಮೆಡಿಷನ್ ಒಂದು ಸೇಮ್ನು ಬಟ್ ಏನೂ ತೊಂದರೆ ಆಗೋಲ್ಲ ಇದನ್ನ ತಗೋರಿ ಅಂತಂದರೆ ಓಕೆ ಸರ್ ನಾವು ತಗೋತೀವಿ ಬೇಡ ಅದುನು ವಾಪಾಸ್ ಮೆಡಿಕಲ್ ಆಸ್ಪಿಟ್ಲಿಗೆ ಕೊಟ್ಟು ಅದೇ ಮಾತ್ರೆನ ತರ್ಸಿ ಅಂದರೆ ಮತ್ತು ಅದೇ ಮಾತ್ರೆನ ನಮಗ್ ತರ್ಸಿ ಕೊಡಿರಿ ಸರ್ ಹಾಂ